ನಮ್ಮ ಭಾರತ ದೇಶದಲ್ಲಿ ನಾವು ಬೇರೆ ಬೇರೆ ಥರದ ಅಂದರೆ ಬೇರೆ ಬೇರೆ ರೀತಿಯ ನೃತ್ಯಗಳನ್ನ ನೋಡ್ಬೋದು ಅಂದರೆ ಕರ್ನಾಟಕಕ್ಕೆ ಬಂದರೆ ನಾವು ಮೊದಲ್ನೇದಾಗಿ ಭರತನಾಟ್ಯ ಅಥವಾ ಯಕ್ಷಗಾನ ಅನ್ನುವಂಥ ಒಂದು ಗ್ರಾಮೀಣ ಇದರಿಂದ ಬಂದಿರುವಂಥ ನೃತ್ಯಗಳನ್ನ ನೋಡ್ಬೋದು ಅದೇ ನೀವು ತಮಿಳ್ನಾಡಿಗೆ ಹೋದ್ರೆ ಅದ್ರಲ್ಲಿ ಅಲ್ಲೂ ಈ ಭರತನಾಟ್ಯವೇ ಮೊದಲಾದ ಒಂದೂ ನೃತ್ಯ ಆಗಿರುತ್ತೆ ದಾ ಇದಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋದರೆ ನಿಮಗೆ ಕೂಚಿಪುಡಿ ಒಂದೂ ನೃತ್ಯ ಅಂದರೆ ಆಂಧ್ರ ಪ್ರದೇಶ ಸಮುದಾಯಕ್ಕೆ ತಕ್ಕಂಥ ಒಂದು ನೃತ್ಯ ಆಗಿರ್ಬೋದು ಇಲ್ಲಿ ಕೇರಳಕ್ಕೆ ಬಂದರೆ ಕಥಕ್ಕಳಿ ನೋಡ್ಬೋದು ಕಥಕಳಿಯೂ ಕೂಡ ಒಂದು ಏನು ಹೇಳ್ತಾರೆ ಆ ರಾಜ್ಯಕ್ಕೆ ಸಂಬಂಧಿಸ್ದಂಥ ಒಂದು ನೃತ್ಯ ಇನ್ನೂ ಒರಿಸ್ಸಾ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾದ ನೃತ್ಯಗಳನ್ನ ನೋಡ್ತೀವಿ ಈ ಎಲ್ಲ ನೃತ್ಯಗಳು ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯನ ಎತ್ತಿ ಹಿಡಿಯುವಂಥ ಕೆಲಸಗಳನ್ನ ಮಾಡ್ತವೆ ಈ ಎಲ್ಲ ನೃತ್ಯಗಳಲ್ಲೂ ನಾವು ನಮ್ಮದೇ ಆದಂಥ ಶೈಲಿಯನ್ನು ಒಳಪಡಿಸಿ ಮತ್ತೆ ನಮ್ಮ ಜೀವನದಲ್ಲಿ ನಡೆಯುವಂಥ ಅನೇಕ ಘಟನೆಗಳನ್ನು ಅದರೊಳಗಡೆ ತುಂಬಿಸಿ ಮಾತಲ್ಲಿ ಹೇಳದೆ ಹಾಗೆ ನೃತ್ಯ ಕೈಗಳ ಚಲನೆ ಕಾಲುಗಳ ಚಲನೆ ತಲೆಯ ಚಲನೆ ಅಂದರೆ ಕತ್ತಿನ ಚಲನೆ ಕಣ್ಣುಗಳ ಚಲನೆಗಳಿಂದ ಈ ನೃತ್ಯನ ಒಂದು ಒಳ್ಳೆಯ ಸಂಗೀತದ ಮೂಲಕ ಜನರಿಗೆ ನಾವದನ್ನು ಅಭಿವ್ಯಕ್ತಪಡಿಸಿರೋದರಿಂದ ಇದರಲ್ಲಿ ಏನಾಗ್ತದೆ ನಮಗೆ ನೃತ್ಯ ಜನರನ್ನ ನಮ್ಮ ಹತ್ರ ತೊಗೊಂಡ್ಬರುತ್ತೆ ಅಥ್ವಾ ಜನರು ನಮ್ನ ಸ್ಮರಣೀಯವಾದ ಒಂದು ನೃತ್ಯ ಮಾಡಿದ್ದಾರೆ ಅಂದರೆ ಅಂಥ ಜನಗಳು ನಮ್ಮನ್ನು ಮತ್ತೆ ಮುಂದೆಯೂ ಕೂಡ ನೆನಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಇದು ಸಮುದಾಯ ಪ್ರಜ್ಞೆಯನ್ನು ಬೆಳೆಸ್ತದೆ ಬೆಳೆಸ್ತದೆ ಅಂದರೆ ಈಗ ಭರತನಾಟ್ಯ ಅಂತ ಅಂದ್ರೆ ಆ ನೃತ್ಯಕ್ಕೆ ಅದೇ ಅದರದ್ದೇ ಆದಂಥ ಒಂದು ಗೌರವ ಇದೆ ಅದರದ್ದೇ ಆದಂಥ ಒಂದು ಹಿರಿತನ ಇದೆ ಅದನ್ನು ನಾವು ಹೇಗೋ ಯಾವ್ಯಾವ ರೀತಿಯೋ ಯಾ ಎಲ್ಲೋ ಯಾರೋ ಮಾಡಿದ್ರು ಅಂತ ಈ ರೀಲ್ಸ್ ಮಾಡೋದಾಗಲಿ ಯಾರದ್ದೋ ನೋಡಿಕೊಂಡು ಅದನ್ನೇ ಕಾಪಿ ಮಾಡೋದಾಗಲಿ ಆ ಥರ ಮಾಡೋದ್ರಿಂದ ಯಾರು ಆ ನೃತ್ಯನ ನೆನೆಸ್ಕೊಳ್ಳೋಲ್ಲ ಅದೆಲ್ಲ ಬರಿ ಕ್ಷಣಿಕ ಆಗಿರುತ್ತೆ ಅದೇ ಈ ಸ್ಮರಣೀಯವಾದಂಥ ನೃತ್ಯ ಜನರನ್ನ ತುಂಬ ಹತ್ತಿರ ತೊಗೊಂಡ್ಬರುತ್ತೆ ಅದೇ ರೀತಿ ಸಮುದಾಯ ಪ್ರಜ್ಞೆಯನ್ನು ಕೂಡ ಬೆಳ್ಸುತ್ತೆ ಆಗೆ ಹಾ ಅದರಿಂದ ನಾವು ನಮ್ಮ ಎಲ್ಲಿ ಸತತ ಅಭ್ಯಾಸ ವರ್ಷಾನುಗಟ್ಟಲೆಗಳಿಂದ ಈ ಅಬ್ಬೆ ಅಭ್ಯಾಸ ಮಾಡಬೇಕಾಗುತ್ತೆ ಅಂತ ಅಭ್ಯಾಸ ಮತ್ತೆ ಏಕಾಗ್ರತೆ ಏಕಾಗ್ರತೆ ಚಿತ್ತೆಯಿನ್ ಚಿತ್ತದಿಂದ ನಾವು ಈ ನೃತ್ಯಗಳನ್ನು ಮಾಡೋದರಿಂದ ಜನರನ್ನ ತುಂಬ ಹತ್ತಿರ ತರಬಹುದು